ನಲ್ಲಿ ನೀರು ಅಂತಂದರೆ ನಲ್ಲಿ ನೀರು ಚೆನ್ನಾಗಿ ಇರ್ತಾವೆ ತುಂಬ ಸಿಹಿಯಾಗಿ ಇರ್ತಾವೆ ಮತ್ತೆ ಕುಡಿಯುವುದಕ್ಕು ಕೂಡ ತುಂಬ ಚೆನ್ನಾಗಿ ಇರತ್ತೆ ತುಂಬ ಆರೋಗ್ಯಕರವಾಗಿ ಇರತ್ತೆ ನಲ್ಲಿ ನೀರು ಕುಡಿಲಿಲ್ಲ ಅಂತ ಅಂದರೆ ರೋಗಗಳು ಬರ್ಬೋದು ಈಗ ಏಕೆಂದರೆ ಈಗ ಇತ್ತೀಚಿನ ದಿನಗಳಲ್ಲಿ ಫಿಲ್ಟರ್ ನೀರಿಗಿಂತ ಜಾಸ್ತಿ ಯೂಸ್ ಮಾಡ್ತಾ ಜಾಸ್ತಿ ಬಳಕೆ ಮಾಡ್ತಾರೆ ಸೊ ಅದು ತುಂಬ ದೇಹಕ್ಕೆ ತುಂಬ ಒಳ್ಳೆಯದಲ್ಲ ನಲ್ಲಿ ನೀರಿಂದ ಮಣ್ಣಿನ ಜೊತೆ ಬೆರೆತು ಹೋದ ಅಲ್ಲಿ ನದಿಗಳಿಂದ ಬರ್ತಾವಲ್ಲ ನಲ್ಲಿ ನೀರು ಸೊ ಅದರಿಂದ ಪೌಷ್ಟಿಕಾಂಶಗಳು ಜ ಹೆಚ್ಚಿರುತ್ತೆ ಅದಕ್ಕೆ ನಲ್ಲಿ ನೀರು ಕುಡಿಯೋದರಿಂದ ಒಳ್ಳೆಯದೆ ಮತ್ತೆ ನಲ್ಲಿ ನೀರು ಕುಡಿಯೋದರಿಂದ ರೋಗಗಳು ಯಾವು ಬರುವುದಿಲ್ಲ ತುಂಬ ಸಿಹಿಯಾಗಿರುತ್ತೆ ಮತ್ತೆ ಆರೋಗ್ಯಕರವಾಗಿರುತ್ತೆ ಅದಕ್ಕೆ ನಲ್ಲಿ ನೀರನ್ನೆ ತುಂಬ ಇಷ್ಟ ಪಡೋದು ಮತ್ತೆ ಇತ್ತೀಚಿನ ದಿನಗಳಲ್ಲಿ ಫಿಲ್ಟ್ರ್ ನೀರಂತ ಕುಡಿತಾರೆ ಅದು ತುಂಬ ಆರೋಗ್ಯ ಕೆಡತ್ತೆ ಮತ್ತೆ ಬೇರೆ ಬೇರೆ ರೋಗಗಳೆಲ್ಲ ರೋಗಗಳೆಲ್ಲ ಬರ್ತಾವೆ ಸೊ ಅದಕ್ಕೆ ನಲ್ಲಿ ನೀರ್ನ ಜಾಸ್ತಿ ಕುಡಿಬೇಕು ಒಳ್ಳೇದು